ನಾವು ನಮ್ಮ ಜೀವನದಲ್ಲಿ ದಿನನಿತ್ಯ ಒಂದು ಆಹಾರ ಪದ್ಧತಿಯನ್ನು ಒಂದು ಕ್ರಮವನ್ನು ಅಳವಡಿಸಿಕೊಂಡಿರ್ತೀವಿ ಅದು ಏನೆಂದರೆ ನಾವು ಏನು ಅಡಿಗೆ ಮಾಡಬೇಕು ಯಾವುದು ಸುಲಭವಾಗಿ ಕೈಗೆಟಕ್ತದೆ ಎಲ್ಲಿ ಸಿಗ್ತದೆ ಅಂಥ ವಸ್ತುಗಳನ್ನು ನಿತ್ಯವೂ ಸಹ ಉಪಯೋಗಿಸ್ಕೊಳ್ತಾ ಇರ್ತೇವೆ ಆದರೆ ಬರೀ ಅದಷ್ಟೇ ಅಲ್ಲ ಅಪರೂಪವಾಗಿ ಸಿಗೋವಂಥ ವಸ್ತುಗಳು ನಾವು ಆಗಾಗ ಸಿಕ್ಕಾಗ ಬಳಸ್ತಾ ಇರ್ತೇವೆ ಅವು ನಮ್ಮ ಹವಾಗುಣಕ್ಕೆ ತಕ್ಕಂಗೆ ಕಾಲಮಾನಕ್ಕೆ ತಕ್ಕಂಗೆ ನಮಗೆ ಸಿಗ್ತವೆ ಅವು ಸಾಧಾರಣ ಸಂತೆ ಅಂತ ಏನು ಹೇಳ್ತೀವಿ ಸಂತೆಗಳಲ್ಲಿ ಹೋದಾಗ ಆ ರೀತಿ ವಸ್ತುಗಳು ಸಿಗ್ತವೆ ದಿನಾಲೂ ಅಂಗಡಿಗಳು ತರಕಾರಿ ಅಂಗಡಿಗಳಿಗೆ ಹೋದರೆ ಅಲ್ಲಿ ಯಾವಾಗಲೂ ಕ್ಯಾರೇಟ್ ಬೀನ್ಸ್ ಟೊಮಾಟೋ ಅಂತ್ಹೇಳಿ ಅವೇ ವಸ್ತುಗಳು ಸಿಗ್ತವೆ ಆದರೆ ಅಪರೂಪವಾಗಿರೋವಂಥ ವಸ್ತುಗಳು ಏನಾಗ್ತದೆ ಅಂದರೆ ಅದು ಕೆ ಕೆಲವು ಜನ ತಮ್ಮ ಹಿತ್ತಲಲ್ಲಿ ಬೆಳೆಸ್ತಾ ಬೆಳೀತಾ ಇರ್ತಾರೆ ಅವನ್ನೆಲ್ಲ ಮಾರ್ಕೆಟಿಗೆ ತಂದು ಮಾರಾಟ ಮಾಡ್ತಾರೆ ಅಂಥ ವಸ್ತುಗಳು ಅಪರೂಪ ಆಗಿರೋದ್ರಿಂದ ನಮಗೆ ತಗೊಳ್ಳೋಕು ಖುಷಿ ಅಡುಗೆ ಮಾಡೋಕೂ ಖುಷಿ ಅಂಥ ಅಪರೂಪವಾದಂಥ ವಸ್ತುಗಳಲ್ಲಿ ಬಹಳ ಪ್ರಮುಖವಾದಂಥ ವಸ್ತು ಅಂದರೆ ಕೆಸುವಿನ ಎಲೆ ಇದು ಎಲ್ಲ ಜನಾನೂ ಇದನ್ನು ಕೆಸು ಇದರಿಂದ ಪತ್ರೊಡೆ ಅಂತ ಹೇಳಿಬಿಟ್ಟು ಖಾರದ್ದು ತಿಂಡಿ ಮಾಡ್ತೀವಿ ಅದೇ ಸಾಮಾನ್ಯವಾಗಿ ಎಲ್ಲರೂ ಇಷ್ಟಪಡ್ತಾರೆ ಆದರೆ ಒಂದು ವಿಶೇಷ ಗುಣವನ್ನು ಇದು ಹೊಂದಿದೆ ಅದು ಏನೆಂದರೆ ಸ್ವಲ್ಪ ಗಂಟಲು ಕೆರೆತ ಆಗಿರೋವಂತಹ ಕೆರೆತ ಕೊಡುವಂಥ ಗುಣ ಇದರಲ್ಲಿ ಇದೆ ಆದರೂ ನೋಡಿ ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮಮ್ಮ ಹೇಳೋರು ವರ್ಷಕ್ಕೊಂದು ಸಲ ಆದರೂ ಕೆಸುನ ಪದಾರ್ಥ ಸೇವಿಸಬೇಕು ಯಾಕೆಂದರೆ ಹೊಟ್ಟೇಲಿರೋವಂಥ ಬೇಡವಾದ ಕ್ರಿಮಿಗಳಿರ್ಬೋದು ಅಥವಾ ಗೊತ್ತಿಲ್ಲದೇ ಹೊಟ್ಟೆಲೇನೋ ಕೂದಲೋ ಅಂಥ ಏನಾದರೂ ವಸ್ತು ಹೋಗಿದ್ದರೆ ಅದು ಕರಗಿಸೋವಂಥ ಗುಣ ಕೆಸುವಿಗಿದೆ ಹಾಗಾಗಿ ಬಿಟ್ಟು ಅದು ಗಂಟಲು ಕೆರೆತ ಅಂತ ಹೇಳಿ ನಾವೆಲ್ಲ ಬೇಡ ಬೇಡ ಅಂತ ಇದ್ದಾಗ ಈ ರೀತಿ ಹೇಳಿ ಅದರ ಔಷಧಿ ಗುಣಗಳನ್ನು ಹೇಳಿ ನಮಗೆ ತಿನ್ನಿಸ್ತಾ ಇದ್ದರು ಇತ್ತೀಚಿಗೆ ಅಂತೂ ಅದು ನಿಜವಾಗಲೂ ಒಂದು ಫ್ಯಾಷನ್ ಟೈಪ್ ಆಗಿ ಆಗಿದೆ ಯಾಕೆಂದರೆ ಅದರಲ್ಲಿ ಅನೇಕ ವಿಧವಾದಂತಹ ತಿಂಡಿಗಳನ್ನು ಈಗ ಜನ ಮಾಡಕ್ಕೆ ಕಲಿತಿದ್ದಾರೆ ಅದನ್ನು ಒಂದು ಬೇಯಿಸಿ ಎಲೆಗಳ ಮೇಲೆ ಹಿಟ್ಟನ್ನು ಸವರಿ ಬೇಯಿಸಿ ತಿನ್ಬೋದು ಬೇಡ ಕರಿದು ತಿನ್ಬೋದು ಆಮೇಲೆ ಆ ಬರೀ ಸೊಪ್ಪಿನಿಂದಲೇ ಅದಕ್ಕೆ ಈ ಮಲೆನಾಡಲ್ಲಿ ಕರಕೆ ಅಂತ ಹೇಳಿ ಒಂದು ವಸ್ತು ಮಾಡ್ತಾರೆ ಅದೆಲ್ಲ ಸೊಪ್ಪುಗಳನ್ನೇ ಬೇಯಿಸಿ ಅದಕ್ಕೆ ಏನೂ ಹೆಚ್ಚಿನ ಪದಾರ್ಥಗಳನ್ನು ಹಾಕದೆ ಒಂಥರ ರುಚಿಕಟ್ಟಾಗಿರೋವಂಥ ಸೊಪ್ಪು ಸೊಪ್ಪಿನ ಪಲ್ಯ ಮಾಡಿ ತಿನ್ನೋವಂಥದ್ದು ಪದ್ಧತಿ ಇದೆ ಅದಕ್ಕೆ ಕೆಸುವಿನ ಎಲೆ ನಿಜವಾಗಲೂ ಭಾಳ ಒಗ್ಗು ಒಗ್ಗುವಂತಹ ಒಂದು ಸೊಪ್ಪು ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ ಆ ರೀತಿ ಮತ್ತೆ ರಾಜಗಿರಿ ಅನ್ನೋವಂಥ ಒಂದು ವಸ್ತು ಕಳಲೆ ನಿಮಗೆ ಕಳಲೆ ಹೇಳಕ್ಕೆ ಇಷ್ಟಪಡ್ತೀನಿ ಕಳಲೆ ಇದು ನಮ್ಮ ಬಿದಿರು ಏನು ಬೆಳೀತಾ ಇದೆ ಬಿದಿರಿನ ಒಂದು ಮೊಳಕೆ ಅಂತ ಹೇಳಿದರೂನೂ ತಪ್ಪಾಗಲಾರದು ಇದು ಭೂಮಿಯಿಂದ ಎರಡು ಅಡಿ ಒಂದೂವರೆ ಎರಡು ಅಡಿ ಮೇಲಷ್ಟು ಬಂದಾಗ ಅದು ಬಹಳ ಸತ್ವಭರಿತವಾಗಿ ರಸಭರಿತವಾಗಿರ್ತದೆ ಅದರಲ್ಲಿ ಅನೇಕ ಔಷಧಿ ಗುಣಗಳು ಇರುತ್ತೆ ಅದು ಸಹ ಇದೆ ಇದೇ ಇದೆ ರೀತಿ ಆ ಒಂದು ಮಳೆಗಾಲ ಪ್ರಾರಂಭದಲ್ಲಿ ಅದೇನೋ ಮೊಳಕೆ ಬರುತ್ತೆ ಅದು ತಿಂದರೆ ಇಡೀ ಮಳೆಗಾಲದಲ್ಲಿ ದೇಹಕ್ಕೆ ಒಂದು ಉಷ್ಣತೆಯನ್ನು ಕೊಡುತ್ತೆ ಆಮೇಲೆ ನಾವು ಏನೇ ಬೇರೆ ಪದಾರ್ಥಗಳು ತಿಂದರೂ ಸಹ ಅದನ್ನು ತಡೆಯುವಂತಹ ಶಕ್ತಿ ಬಾಧೆ ಆಗದೆ ಇರೋವಂಥ ಶಕ್ತಿಯನ್ನು ಈ ಕಳಲೆ ಕೊಡುತ್ತದೆ ಅಂತ ಅನ್ನೋ ದೃಷ್ಟಿ ಮೇಲೆ ನಮ್ಮ ಹಿರಿಯರು ಅದನ್ನೊಂದು ಪದ್ಧತಿ ಅಳವಡಿಸಿದ್ದಾರೆ ಅದನ್ನು ಮನೆಗೆ ತಂದು ಕಟ್ ಮಾಡಿ ಮೂರು ದಿನ ನೀರಿನಲ್ಲಿ ನೆನೆಸಿ ದಿನಾ ನೀರು ಬದಲಾಯಿಸಿದರೆ ಆ ಕಳಲೆಯಲ್ಲಿರುವಂತಹ ವಿಷ ಗುಣಗಳು ಹೋಗಿಬಿಟ್ಟರೆ ನಮ್ಮ ದೇಹದಲ್ಲಿ ಇರೋವಂಥ ವಿಷ ಗುಣ ಅದನ್ನು ತೆಗೀತದೆ ನೋಡಿ ಯಾವ ರೀತಿ ಇದೆ ಈ ಆಹಾರ ಈ ಒಂದು ವಸ್ತು ಇಂಥ ವಸ್ತು ಭಾಳ ಅಪ್ರೂಪದ್ ಇದು ಈ ಇತ್ತೀಚಿನ ದಿನಗಳಲ್ಲಿ ಭಾಳ ಅಪರೂಪ ಆಗಿದೆ ಅಂತ ನಾನು ಹೇಳಕ್ಕೆ ಬರ್ತೀನಿ ಯಾಕೆಂದರೆ ಮೊದಲೆಲ್ಲ ಮನೆ ಹೊರಗಡೆಗೆ ಮಾರಾಟ ಬುಟ್ಟಿಯಲ್ಲಿ ಇಟ್ಟುಕೊಂಡು ಮ ಮಹಿಳೆಯರು ಮಾರಾಟ ಮಾಡಕ್ಕೆ ಬರೋರು ಬೇಡ ತೋಟ ಗದ್ದೇಲಿರೋವಂಥ ಜನ ತಮ್ಮ ತೋಟದ ಬದಿಯಲ್ಲಿಯೇ ಅದನ್ನು ಸಿಕ್ಕರೆ ತಂದು ಮನೇಲಿ ಮಾಡ್ತಿದ್ರು ಆದರೆ ಇದು ಬಹಳ ಅಪರೂಪ ಆಗಿದೆ ಯಾಕೆಂದರೆ ಈ ಬಿದಿರು ಅನ್ನೋದು ನಮ್ಮ ಕಾಡುಗಳ ಬೆಳೆ ಬೆಳೆಗೆ ಕಾಡಿನ ವ್ಯಾಪ್ತಿಗೆ ಇದು ಬೇಕಾದಂತಹ ಬಿದಿರು ವಸ್ತು ಆಗಿದೆ ಆದರೆ ಅದರ ಮೊಳಕೆಗಳನ್ನು ಈ ರೀತಿ ಕಟ್ ಮಾಡ್ತಾ ಹೋದರೆ ಬಿದಿರು ಕಡಿಮೆ ಆಗುತ್ತದೆ ಕಾಡು ನಾಶ ಆಗ್ತದೆ ಅನ್ನೋ ದೃಷ್ಟಿ ಮೇಲೆ ಸರ್ಕಾರ ಅದನ್ನು ಅಪರಾಧ ಆ ರೀತಿ ಕಳಲೆಯನ್ನು ನೀವು ಕಟ್ ಮಾಡಿ ಮಾರಾಟ ಮಾಡಿದರೆ ಅಪರಾಧ ಅಂತ ಹೇಳಿಬಿಟ್ಟು ಒಂದು ಫರ್ಮಾನು ಹೊರಡಿಸಿದೆ ಆದರೂ ಸಹ ಜನ ಸ್ವಲ್ಪ ಸ್ವ ಸ್ವಲ್ಪವೇ ಸಿಕ್ಕರೂ ಸಾಕು ಅದನ್ನು ನಾವು ತಿನ್ನೋಣ ಅನ್ನೋ ದೃಷ್ಟಿ ಮೇಲೆ ಉಪಯೋಗಿಸ್ತಾ ಇದ್ದಾರೆ ಆದರೆ ಅದರ ಔಷಧಿ ಗುಣ ಇರೋದ್ರಿಂದ ಅದಕ್ಕೆ ಅದು ಪ್ರಾಮುಖ್ಯತೆಯನ್ನು ಪಡೆದಿದೆ ಹಾಗಾಗಿಬಿಟ್ಟು ಅದೊಂದು ಅಪರೂಪದ ವಸ್ತು ಇನ್ನು ನಿಮಗೆ ಇನ್ನೊಂದು ಬಹಳ ಅಪರೂಪದ ವಸ್ತು ನಾನು ಹೇಳಕ್ಕೇನು ಇಷ್ಟಪಡ್ತೀನಿ ಅಂದರೆ ಮಾಂಗನಿ ಬೇರು ಅಂತ ಇದೊಂದು ಬೇರು ಇದು ಭೂಮಿಯಲ್ಲಿ ಬೇರು ಬೆಳೀತದೆ ಇದು ಸಾಧಾರಣ ಬಯಲುನಾಡಿನಲ್ಲಿ ಸಿಗೋವಂಥ ವಸ್ತು ಇದು ಹಾಗೆ ಯಾವಾಗಲೂ ಸಿಗಲ್ಲ ನಾನು ಹೋಗಿ ಈಗ ನನಗೆ ಬೇ ತಂದು ಉಪ್ಪಿನಕಾಯಿ ಹಾಕಬೇಕು ಅಂತ ಆಸೆ ಆದರೂ ನಾನು ಮಾರ್ಕೆಟ್ಗೆ ಹೋದರೆ ಸಿಗಲ್ಲ ಸಂತೆಗೆ ಹೋದರೂ ಸಿಗಲ್ಲ ಅದು ಆಯಾ ಕಾಲದಲ್ಲಿ ಆ ಹವಾಗುಣಕ್ಕೆ ತಕ್ಕಂಗೆ ಬೆಳೆದಿರ್ತದೆ ಅದನ್ನು ತಂದು ಸ ಸ್ವಚ್ಚವಾಗಿ ತೊಳೆದು ಉಪ್ಪಿನಕಾಯದು ಲಿಂಬು ಲಿಂಬೆ ಜೊತೆಗೆ ಉಪ್ಪಿನಕಾಯಿ ಹಾಕೋದು ವಾಡಿಕೆ ಆ ರೀತಿ ಉಪಯೋಗಿಸಿ ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಂತಂತ ಹೇಳಿ ಒಂದು ಭಾವನೆ ಇದೆ ಅದು ಬಹಳ ಅಪರೂಪದ ವಸ್ತು ಬಹಳ ಪ್ರಮುಖವಾದಂತಹ ಒಂದು ಕಾಳು ಅಂದರೆ ಅಳವಿ ಈ ಅಳವಿ ಏನೆಂದರೆ ಮಹಿಳೆಯ ಅವಳ ಬಾಣಂತನದಲ್ಲಿ ದೇಹದಲ್ಲಿ ಶಕ್ತಿ ಕಡಿಮೆ ಆಗ್ತದೆ ಅವಳಿಗೆ ಆಗಿರ್ತದೆ ಅವಳಿಗೆ ಸೊಂಟ ನಡುಯೆಲ್ಲ ಗಟ್ಟಿ ಆಗಬೇಕು ಆಮೇಲೆ ಮ ಮಗುವಿಗೆ ಹಾಲುಡಿಸಲು ಹಾಲು ಜಾಸ್ತಿ ಆಗಬೇಕು ಅನ್ನೋ ದೃಷ್ಟಿ ಮೇಲೆ ನಮ್ಮ ಹಿಂದಿನ ಮಹಿಳೆಯರು ಏನು ಮಾಡಿದ್ದಾರೆ ಅಳವಿಯನ್ನು ಅವರಿಗೆ ಕೊಡುವಂಥದ್ದೊಂದು ಪದ್ಧತಿಯನ್ನು ಒಂದು ಕ್ರಮವನ್ನು ಆಹಾರದಲ್ಲಿ ಅಳವಡಿಸಿದ್ದಾರೆ ಅಳವಿಯನ್ನು ಸಾಧಾರಣ ಅಂಟಿನ ಉಂಡೆ ಇರಬಹುದು ಬೇಡ ಈ ಅಳವೆ ಹುರಿದು ಅದೆಲ್ಲ ತುಪ್ಪದಲ್ಲಿಯೇ ಮಾಡುವಂಥದ್ದು ಕೊಬ್ಬರಿ ಮತ್ತು ಬೆಲ್ಲದ ಜೊತೆಗೆ ಸಿಹಿ ಪದಾರ್ಥ ಕೊಟ್ಟರೆ ಹಾಲು ಉತ್ಪತ್ತಿ ಜಾಸ್ತಿ ಆಗ್ತದೆ ಅಂತ ಹೇಳಿಬಿಟ್ಟು ಹಸಿ ಕೊಬ್ಬರಿನೂ ಹ ಹಾಲಿನ ಉತ್ಪತ್ತಿ ಜಾಸ್ತಿ ಮಾಡೋಕ್ಕೆ ಸಹಕಾರಿ ಆಗಿರೋವಂಥದ್ದು ಈ ಎಲ್ಲ ಪದಾರ್ಥಗಳನ್ನು ಸೇರಿಸಿ ಅಳವಿ ಉಂಡೆ ಮಾಡ್ಬೋದು ಅಥವಾ ಬರ್ಫಿ ಮಾಡ್ಬೋದು ಅದು ಬಾಣಂತಿಯರಿಗೆ ಒಳ್ಳೆ ಆರೋಗ್ಯ ಅದು ಬಹಳ ಅಪರೂಪದ್ದು ಅದು ಯಾವಾಗಲೂ ಏನು ಮಾಡಿ ಮಾಡಿ ತಿನ್ನೋ ಅಂಥ ವಸ್ತು ಅಲ್ಲ ಅದು ಸಹ ಅಪರೂಪದ ವಸ್ತು ಅಂತ ನಾನು ಹೇಳಕ್ಕೆ ಬಯಸ್ತೇನೆ ಇನ್ನು ಉಪ್ಪಿನಕಾಯಿಯಲ್ಲಿ ಈ ರೀತಿ ಸಿಗದೆ ಇರೋವಂಥ ಅಪರೂಪವಾದಂಥ ವಸ್ತುಗಳನ್ನು ನಮ್ಮ ಹಿರಿಯರು ಉಪ್ಪಿನಕಾಯಿ ರೀತಿಯಲ್ಲಿ ಹಾಕಿಟ್ಟು ವರ್ಷವಿಡೀ ಉಪಯೋಗಿಸಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅದರಲ್ಲಿ ಚಳ್ಳಕಾಯಿ ಬರ್ಬೋದು ಅರೆಮಂಜಲಕಾಯಿ ಬರ್ಬೋದು ಗೋಣಿಕಾಯಿ ಬರ್ಬೋದು ಇವೆಲ್ಲ ಆ ಸೀಸನ್ಗೂ ಸಿಕ್ಕಾಗ ನಾವು ತಂದು ಉಪ್ಪು ನೀರಲ್ಲಿ ಹಾಕಿಬಿಟ್ಟು ವರ್ಷವಿಡೀ ಉಪ್ ಉಪಯೋಗಿಸೋವಂಥ ಅಪರೂಪದ ಪದಾರ್ಥಗಳು ಅಂತ ಹೇಳಿ ನಾನು ಹೇಳ್ತಾ ಇದ್ದೇನೆ ಅರೆಮಂಜಲಕಾಯಿದ್ದು ನೋಡಿ ಬೇಜಾರು ಆಗುತ್ತೆ ಹೇಳಕ್ಕೆ ಅದು ಏನೆಂದರೆ ಯಾವಾಗಲೂ ಈ ಮಲೆನಾಡು ಭಾಗದಲ್ಲಿ ಎಲ್ಲ ಕಡೆಗೂ ತುಂಬ ಬೆಳೀತಾ ಇತ್ತು ಗೊಂಚಲು ಗೊಂಚಲು ಆಗಿ ಕಾಯಿಗಳು ಬಿಟ್ಟಾಗ ಎಳೆ ಕಾಯಿ ತಂದು ಅದನ್ನು ಅಷ್ಟೇ ಈ ಲಿಂಬೆಕಾಯಿ ಜೊತೆಗಿರ್ಬೋದು ಆಮೇಲೆ ಮೆಣಸಿನಕಾಯಿ ಜೊತೆಗಿರ್ಬೋದು ಅದನ್ನು ಹಾಕಿ ಉಪ್ಪಿನಕಾಯಿ ಮಾಡ್ತಿದ್ರು ಆದರೆ ಈ ಕಾಡು ನಾಶ ಆಗ್ತಾ ಇರೋದ್ರಿಂದ ಅಥವಾ ಹವಾಗುಣ ಬಹಳ ವಿಚಿತ್ರವಾಗಿ ವೈಪರೀತ್ಯವಾಗಿ ಬದಲಾಗ್ತಾ ಇರೋದ್ರಿಂದ ಆ ಸಸಿಗಳು ಇವತ್ತು ನಾಶ ಆಗಿದ್ದಾವೆ ಹಾಗಾಗಿಬಿಟ್ಟು ಅರೆಮಂಜಲಕಾಯಿ ಬಹಳ ಅಪರೂಪದ್ದಂತ ಹೇಳ್ಬೋದು ಇದು ವಾಯು ಪ್ರಕೃತಿಯವರಿಗೆ ಬಹಳ ಒಳ್ಳೆಯದು ಅಂತ ಯಾರಿಗೆ ವಾಯುವಿನ ಬಾಧೆಯಿದೆ ಅಂಥವರು ಈ ಅರೆಮಂಜಲಕಾಯಿ ಉಪ್ಪಿನಕಾಯಿ ಯಾವುದೋ ಒಂದು ರೀತಿಯಲ್ಲಿ ಉಪ್ಯೋಗ್ಸ್ಕೊಳ್ಬೇಕಲ್ವಾ ಈ ರೀತಿ ಉಪ್ಪಿನಕಾಯಿ ರೂಪದಲ್ಲಿ ಉಪಯೋಗಿಸ್ಕೊಳ್ತಾ ಇರೋದನ್ನು ನಾನು ಕಂಡಿದ್ದೇನೆ ಬಯಲುಸೀಮೆ ಜನ ಎಷ್ಟು ಈ ಕಡೆ ಮಲೆನಾಡು ಭಾಗದಿಂದ ಈ ಉಪ್ಪಿನಕಾಯಿಗಳನ್ನು ತರಿಸಿ ಉಪಯೋಗಿಸ್ತಾ ಇರೋದು ಸಹ ನಾನು ತಿಳ್ಕೊಂಡಿದ್ದೇನೆ ಅಂತಹದು ಇದು ಇವತ್ತು ಅಪರೂಪವಾಗಿದೆ ಆಮೇಲೆ ಚಳ್ಳಕಾಯಿ ಗೋಣಿಕಾಯಿ ಇವೆಲ್ಲ ಅದೇ ಹೇಳಿದೆ ಇವೆಲ್ಲ ಸೀಸ್ನಲ್ ಅಂತ ಹೇಳಿಬಿಟ್ಟು ಅಪರೂಪದ ಕಾಯಿಗಳೇ ಇವನ್ನೂ ನಾವು ಉಪ್ಪಿನಕಾಯಿ ರೂಪದಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದೇವೆ ಇನ್ನು ಬೇರು ಇನ್ನೊಂದು ಬೇರು ಲಾವಂಚ ಬೇರು ಲಾವಂಚ ಅನ್ನೋದು ಅದು ಘಮಘಮ ಅಂತ ಹೇಳಿ ಪರಿಮಳವನ್ನು ಕೊಡುವಂತಹ ಬೇರದು ಆ ಬೇರಿನ ಪ್ರಾಮುಖ್ಯತೆ ನೋಡಿ ಅದು ಸಣ್ಣ ಸಣ್ಣ ಎಳೆ ಎಳೆ ರೀತಿಯಲ್ಲಿ ಭೂಮಿಯಲ್ಲಿ ಆ ಬೇರುಗಳು ಹರಡಿರ್ತವೆ ಅದು ಭೂಮಿಯ ಸತ್ವವನ್ನು ಹ ಹೊ ನೀರಿನ ಮೂಲಕ ಹರಿದು ಹೋಗದೆ ಇರಲಿ ಅಂತ ಹೇಳಿ ಹಿಡಿದಿಡು ಹಿಡಿದಿಡೋವಂತಹ ಒಂದು ಶಕ್ತಿ ಆ ಬೇರಿಗಿದೆ ಆಮೇಲೆ ಅದು ಬಹಳ ಪರಿಮಳಯುಕ್ತವಾಗಿರುವಂಥ ಬೇರು ಅದನ್ನು ಇತ್ತೀಚಿನ ದಿನಗಳಲ್ಲಿ ಏನು ಸೌ ಮುಖದ ಸೌಂದರ್ಯವರ್ಧಕ ಅಂತ ಹೇಳಿಬಿಟ್ಟು ಬಳ್ಸಕ್ಕೆ ಅದನ್ನು ಈ ಕಂಪ್ನಿಗಳು ಕಾರ್ಖಾ ಕಾ ಫ್ಯಾಕ್ಟ್ರಿಯಲ್ಲಿ ಯೂಸ್ ಮಾಡುವಂಥ ಅನೇಕ ಈಗ ಕಂಪ್ನಿಗಳು ಬೆಳೆದಿದ್ದಾವೆ ಆದರೆ ನಾನು ಚಿಕ್ಕವಳಿದ್ದಾಗಿಂದಲೂ ನಮ್ಮ ಕಡೆಗೆ ಅದು ನೀರಿನಲ್ಲಿ ಹಾಕಿಡ್ತಾ ಇದ್ದರು ನಮ್ಮ ತಂದೆ ನೀರಿನಲ್ಲಿ ಹಾಕಿಟ್ಬಿಟ್ರೆ ಅದು ನೀರು ಕುಡಿಬೇಕಾದ್ರೆ ಘಮಘಮ ಅಂತ ವಾಸನೆ ಬರೋದು ಅದರ ಜೊತೆಗೆ ಅದರಲ್ಲಿರುವಂಥ ಔಷಧಿ ಗುಣಗಳು ಸಹ ನಮ್ಮ ಹೊಟ್ಟೆಗೆ ಹೋಗ್ತಾ ಇದ್ದವು ಇದು ಒಂದು ಅಪರೂಪದಂಥ ಬೇರು ಇನ್ನು ಹುಲ್ಲು ಹುಲ್ಲಲ್ಲಿ ಅಪರೂಪವಾಗಿರೋ ಹುಲ್ಲು ಅಂದರೆ ಲಿಂಬೆಹುಲ್ಲು ಅದೂ ಅದು ಲಿಂಬೆಹುಲ್ಲು ನೋಡಿ ಅದಕ್ಕೇನು ಶಕ್ತಿ ಇದೆ ಅಂದರೆ ಅದು ಶೀತಾಗಿರ್ಬೋದು ಕಫ ಕೆಮ್ಮು ಇವನ್ನೆಲ್ಲ ಕಡಿಮೆ ಮಾಡುವಂಥ ಶೀತವನ್ನು ಕಡಿಮೆ ಮಾಡುವಂಥ ಕಫ ಕರಗ್ಸು ಕರಗಿಸುವಂತಹ ಆ ಬೇ ಆ ಹುಲ್ಲಿಗೆ ಶಕ್ತಿ ಇದೆ ಅದನ್ನು ನಾವು ಬೆಳಗ್ಗಿನ ಹೊತ್ತು ನೀರಿನಲ್ಲಿ ಕುದಿಸಿ ಕುಡಿಬೋದು ಬ ಬೇಡ ಚಹಾ ಮಾಡಬೇಕಾದ್ರೆ ಅದರದ್ದೊಂದು ಎರಡು ಸಣ್ಣ ಹುಲ್ಲಿನ ಹುಲ್ಲಿನ ತುಂಡುಗಳನ್ನು ಹಾಕಿದರೂ ಸಹ ಅದು ಭಾಳ ನಮಗೆ ಪರಿಣಾಮಕಾರಿ ಔಷಧಿ ಗುಣಗಳನ್ನು ಕೊಡ್ತಾ ಇದೆ ಇವೆಲ್ಲವೂ ಸಹ ಬಹಳ ಅಪರೂಪವಾದಂತಹ ವಸ್ತುಗಳು ಇವತ್ತಿನ ದಿನ ನಾವಿದನ್ನು ಉಪಯೋಗಿಸ್ಕೊಳ್ಳೋದ್ರಲ್ಲಿ ಅರ್ಥ ಇದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ ಇವೆಲ್ಲ ನೆನಪು ಮಾಡಿಕೊಂಡಿದ್ದೇನೆ ನಿಮಗೂ ತಿಳಿಸಿದ್ದೇನೆ ಧನ್ಯವಾದ